ನಮಸ್ಕಾರ ನಾನು ಗೀತಾ ಅಂತ ಮಾತಾಡ್ತಾ ಇರೋದು ನಾನು ತಗೊಂಡಿರೋ ವಿಷಯ ಬಂದು ನೆಗೆಟಿವ್ದು ಅದರಲ್ಲಿ ಮೊಬೈಲ್ ಫೋನು ನಾನು ಹೊಸದೊಂದು ಮೊಬೈಲ್ ತಗೊಂಡಿದ್ದೀನಿ ಅದು ಫಸ್ಟಲ್ಲಿ ತಗೊಂಡಿದ್ದಾಗ ಚೆನ್ನಾಗೇ ಇತ್ತು ಆ ಮೊಬೈಲು ನೇಮ್ ಬಂದ್ಬಿಟ್ಟು ಒಪೋ ಎ ಸೆವೆನ್ಟೀನು ಪಸ್ಟಲ್ಲಿ ಇದು ಚೆನ್ನಾಗಿತ್ತು ಚೆನ್ನಾಗಿ ವರ್ಕ್ ಆಗ್ತಿತ್ತು ಚಾರ್ಜಿಂಗ್ ಟೂ ಟು ತ್ರೀ ಡೇಸ್ ಆದರೂ ಇರ್ತಿತ್ತು ಇವಾಗ ಬರ್ತಾ ಬರ್ತಾ ಚಾರ್ಜಿಂಗ್ ನಿಲ್ತಾ ಇಲ್ಲ ಮತ್ತು ಆ್ಯಪ್ ಯಾವ್ದಾದ್ರು ಡೌನ್ಲೋಡ್ ಮಾಡಿದರೆ ಸರಿಯಾಗಿ ವರ್ಕ್ ಆಗೋದು ಇಲ್ಲ ಇದರಿಂದ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಮತ್ತು ಈ ಮೊಬೈಲ್ ತಗೊಂಡಿದ್ದಾಗ ಹೋಗ್ಬಿಟ್ಟು ಕಂಪ್ನಿಯಲ್ಲಿ ಕೇಳಿದಾಗ ಅವರು ಚೆನ್ನಾಗೇ ಇದೆ ಮೊಬೈಲ್ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇದರಲ್ಲಿ ವೈರಸ್ ಜಾಸ್ತಿ ಇದೆ ಇದು ತಗೊಂಡು ನಾನು ಇನ್ನೂ ಟೂ ಮಂತ್ಸ್ ಅಷ್ಟೇ ಆಗಿದ್ದು ಅವರು ನೋಡಿದ್ರೆ ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗೇ ಇದೆ ಅಂತ ಹೇಳ್ತಾ ಇದ್ದಾರೆ